ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಸ್ಕೃತಿ ಪದ್ದತಿಯು ಅತಿಯಾಗಿ ಕಂಡುಬರೋದರಿಂದ ಅದು ಹಲವಾರು ರೀತಿಯ ಪರಿಣಾಮವನ್ನು ಬೀರುತ್ತದೆ ಅಂದರೆ ಒಂದು ವಿದೇಶಿಯ ಬರಹಗಾರರು ಅಥವಾ ವಿದೇಶೀಯ ಸಾಂಸ್ಕೃತಿಕ ಕಲೆಗೆ ಹೋಲಿಸಿದಾಗ ನಮ್ಮಲ್ಲಿರುವ ಸಾಂಸ್ಕೃತಿಕ ಶಿಕ್ಷೆ ಶಿಕ್ಷಣದ ಮೇಲೆ ನಾವು ತುಂಬ ಉತ್ತಮವಾದ ಸೌಕರ್ಯವನ್ನು ನೀಡಬಲ್ಲೆವು ಆ ಸೌಕರ್ಯದಿಂದ ನಮಗೆ ಒಂದು ಸಾಂಸ್ಕೃತಿಕ ನೃತ್ಯ ಮಾಡುವುದರಿಂದಾಗಿರಬೌದು ಮತ್ತು ಅದನನ್ನು ಕಲಿಸುವ ಮೂಲಕ ಆಗಿರಬೌದು ಶಿಕ್ಷಣವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರುತ್ತವೆ ಅತೀ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿಯೂ ಕೂಡ ಅದನ್ನು ಒಬ್ಬರು ಒಬ್ಬರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹೇಳುವಾಗ ಅವರು ತಿಳಿದುಕೊಳ್ಳದೇ ಇದ್ದರೆ ಅದು ಅದು ಪರಿಣಾಮವು ಕೂಡ ಪ ತುಂಬ ಪರಿಣಾಮಕಾರಿಯಾಗಿ ಬಿಡುತ್ತದೆ ಪ್ರತೀ ಶಿಕ್ಷಣದ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಎಂದು ಹೇಳಬಹುದು ಏಕೆಂದರೆ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮವು ಶಿಕ್ಷಣದ ಮೇಲೆ ಯಾವುದೇ ರೀತಿಯದ್ದಾದ ಕೆಟ್ಟ ಪರಿಣಾಮವನ್ನು ಬೀರದೇ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಅವ್ರ ಉಡುಗೆ ತೊಡುಗೆಗಳು ಮತ್ತು ಅವರಿಗೆ ಮನರಂಜನೆಯನ್ನು ನೀಡುವುದರ ಮೂಲಕ ಆಗಿರಬೌದು ಆದರಿಂದ ಸಾಂಸ್ಕೃತಿಕ ಗೀತೆಗಳನ್ನು ಹಾಡುವ ಮೂಲಕ ಸಾಂಸ್ಕೃತಿಕ ನೃತ್ಯ ಮಾಡುವ ಮೂಲಕ ಆಗಿರಬೌದು ಹೀಗೆ ನಾನಾ ರೀತಿಯ ಸಾಂಸ್ಕೃತಿಕ ಕಲೆಗಳಲ್ಲಿ ಭಾಗವಹಿಸುವುದರಿಂದ ಉದಾಹರಣೆಗೆ ಈಗ ಸಾಂಸ್ಕೃತಿಕವಾಗಿ ರೆಡಿಯಾಗಿ ಬರು ಆ ಶೃಂಗರಿಸಿಕೊಂಡು ಬರುತ್ತಾರೆ ಆ ಶೃಂಗರಣೆಯಿಂದ ಅವರು ತುಂಬ ಉತ್ಸಾಹಿಗಳಾಗಿರುತ್ತಾರೆ ಆ ಉತ್ಸಾಹದಿಂದ ಅವರಿಗೆ ಏನನ್ನಾದರೂ ಮಾತನಾಡಲು ಬಂದರೆ ಆ ಸಾಂಸ್ಕೃತಿಕ ಶಿಕ್ಷಣದ ಕ್ಷೇತ್ರದಲ್ಲಿ ಅವರನ್ನು ಉತ್ತಮ ಮಟ್ಟಕ್ಕೆ ಏರಿಸಲು ಶಿಕ್ಷಣವು ತುಂಬ ಪರಿಣಾಮವನ್ನು ಬೀರುತ್ತದೆ ಒಂದು ಸಾಂಸ್ಕೃತಿಕ ಒಂದು ಸಾಂಸ್ಕೃತಿಕ ನೃತ್ಯವನ್ನು ತೆಗೆದುಕೊಂಡರೆ ಆ ಸಾಂಸ್ಕೃತಿಕ ನೃತ್ಯದಲ್ಲಿ ಅವರು ಉತ್ತಮ ಹಂತಕ್ಕೆ ಅಂದರೆ ಈಗ ನಮ್ಮ ಶ ಒಂದು ಶಾಲೆಯಲ್ಲಿ ನೃತ್ಯ ಮಾಡಿದರೆ ನೆಷ್ಟ್ ಅವರು ಒಂದು ತಾಲೂಕಿನಲ್ಲಿ ನೃತ್ಯ ಮಾಡುತ್ತಾರೆ ಮತ್ತೆ ಆ ನೃತ್ಯದಲ್ಲಿ ಅವರು ಮುಂದೆ ಭಾಗವಹಿಸುತ್ತಾ ಅದು ನೃತ್ಯ ಚೆನ್ನಾಗಿದ್ದರೆ ಮುಂದೆ ಮುಂದೆ ಮುಂದೆ ಮುಂದೆ ಹೋಗುತ್ತ ಉ ಕರ್ನಾಟಕದಲ್ಲಿ ಅತ್ಯಂತ ಉತ್ತಮವಾದ ನೃತ್ಯ ಎಂದು ಪ್ರಸಿದ್ಧಿಯಾಗಬಲ್ಲದು ಆ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮವು ಶಿಕ್ಷಣದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮವನ್ನು ಬೀರದೇ ಒಳ್ಳೆ ಪರಿಣಾಮವನ್ನು ಬೀರುತ್ತದೆ ಹೀಗಾಗಿ ಅದು ಒಂದು ಉತ್ತಮವಾಗಿ ಪರಿಣಾಮ ಬೀರುತ್ತದೆಯೆಂದು ಹೇಳಬಹುದು